ಹಾಂ ಹೇಳಿರಿ ಮೇಡಮ್ ಹಾಂ ಹೇಳಿರಿ ಮೇಡಮ್ ಹೌದು ರೀ ಹೇಳಿರಿ ಹಾಂ ಹಾಂ ರೀ ಹೇಳ್ರಲಾ ಹ್ಞೂ ಹ್ಞೂ ರೀ ಹೌದು ರೀ ಹೌದು ಹೌದು ಹೌದು ಹೌದು ರೀ ಗುರುತಾತ್ ಹೇಳಿ ರೀ ನಂಬರ್ ಫೀಡ್ ಹಾಂ ಅದೇ ಹಾಂ ಆದ್ರೆ ನಂಬರ್ ನಾವು ಫೀಡ್ ಮಾಡ್ಕೊಂಡಿರ್ತೀವಿ ರೀ ಕಸ್ಟಮರದ್ದು ರೀ ಬೇಕಾಗ್ತಾವಲ್ಲ ರೀ ನಮ್ಗೆ ಎಲ್ಲಿ ಯಾವ ಕಡೆ ಬೇಕು ರೀ ಯಾವ ಏರ್ಯಾದಾಗ ಬೇಕು ರೀ ಏನು ಹೊಸ ಬಸ್ ಸ್ಟ್ಯಾಂಡ್ರು ಸೌತಾಪುರ್ ಎಲ್ಲಿ ಬೇಕು ರೀ ನಿಮ್ಗೆ ಪಾಶ್ ಏರ್ಯಾ ಅಂದ್ರೆ ನಮ್ ಇಲ್ಲೀ ಯೂನಿವರ್ಸಿಟಿ ಸೈಡಲ್ ಪಾಶ್ ಏರ್ಯಾ ಅಂದರೆ ಕಲ್ಯಾಣ ನಗರ ಬರ್ತದೆ ರೀ ಹಾಂ ಕಲ್ಯಾಣ ನಗರ ಅಲ್ಲೇ ಅಲ್ಲಿ ಒಂದು ಇಲ್ಲ ರೀ ಸ್ಕ್ವೇರ್ ಫೀಟ್ ಮೂರೂವರೆ ಐತಿ ರೀ ಅಲ್ಲಿ ಮೂರು ವರ್ಷ ಹ್ಞೂ ಮೂರೂವರೆ ಐತಿ ರೀ ಅಲ್ಲಿ ಸ್ವಲ್ಪ ನೆಗೋಶಿಯೆಬಲ್ ಆಗ್ಬೋದು ರೀ ನೂರು ಎರಡು ನೂರು ಹೆಚ್ಚು ಕಡ್ಮೆ ಆಗ್ಬೌದು ಇದಕ್ಕೆ ಕುಂತಾಗ ವ್ಯವಹಾರಕ್ ಕೂತಾಗ ಸ್ವಲ್ಪ ನೂರು ಎರಡು ನೂರು ಹೆಚ್ಚು ಕಡ್ಮೆ ಆಗ್ಬೌದು ಅಷ್ಟೇ ರಿ ಇಲ್ಲ ರೀ ಬೆಳೆದ ಹಾಗೇ ಅಗೈತಿ ರೀ ಬೆಂಗ್ಳೂರಾಗ ಏನು ಕಡಿಮೆ ಸಿಕ್ತಾವೆ ರೀ ಇದ್ಕಿಂತಲೂ ಬೆಂಗ್ಳೂರಿಂದ ಜಾಸ್ತಿ ಆಯ್ತ್ ರೀ ಮತ್ತು ಇಲ್ಲಿ ಇದು ಧಾರ್ವಾಡ ರೀ ಧಾರ್ವಾಡ ರೀ ಇದ ಇಲ್ಲಿ ಎಲ್ಲ ಓ ಹುಚ್ರು ಭಾಳ್ ಇರ್ತಾರೆ ಇಲ್ಲಿ ಧಾರ್ವಾಡ್ದಾಗ ಹಾಂ ಹಾಂ ಮೆಂಟ್ಲ್ ಆಸ್ಪೆಟ್ಲ್ ಇಲ್ಲಿ ಇದು ಐತಲ್ಲ ರೀ ಫೇಮಸ್ ಐತಿ ಅಲ್ಲ ರೀ ಇಲ್ಲಿ ಹೀಗಾಗಿ ಹೀಗಾಗಿ ಇಲ್ಲಿ ಹುಚ್ರು ಆಗ್ಬಿಟ್ಟಾರೆ ಅಲ್ಲ ರೀ ಹಾಂ ಆ ಕಡೆ ಹಾಂ ಅಲ್ಲ ರೀ ನೀವೂ ಒಂದು ಕೆಲಸ ಮಾಡ್ಲೆ ನೀವು ಇದು ಮೊ ಫ್ಲಾಟ್ ತಗೋಳುಕಿಂತ್ಲೂ ಗುಂಟೆ ಎರಡು ಗುಂಟೆ ತಗೊಳುಕ್ಕಿಂತಲೂ ರೀ ಎಕ್ರೆ ಗಟ್ಟಲೆ ಜ ಸಿಗ್ತಾವಲ್ಲ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಧಾರ್ವಾಡ್ದಿಂದ ನಿಮ್ಗೆ ಏನು ದೂರ ಆಗೋದಿಲ್ಲ ಅಷ್ಟು ಚಲೋ ರೇ ಇದರಾಗೆ ಸಿಕ್ತವಲ್ಲ ರೀ ಹದಿನೈದು ಇಪ್ಪತ್ತು ರುಪಾಯ್ ಹದಿನೈದು ಇಪ್ಪತ್ತು ಲಕ್ಷ ರುಪಾಯ್ದಾಗ ಊರೊಳ್ಗೆ ಹದಿನೈದು ಇಪ್ಪತ್ತು ಲಕ್ಷ ರುಪಾಯ್ದಾಗ ಫ್ಲ್ಯಾಟ ಸಿಕ್ತವಲ್ಲ ರೀ ನಿಮ್ಗೆ ಹಾಂ ಹಾಗಾ ಮಾಡೋಣ್ ಮತ್ತೆ ಅಲ್ಲ ರೀ ಅದ್ರಾಗ ಇಪ್ಪತ್ನಾಲ್ಕು ಫ್ಲಾಟ್ ರೀ ಹಾಂ ಆರಾಮ ಫಸ್ಟ್ ಕ್ಲಾಸ್ ಬೋರ್ ಹೊಡ್ಸ್ಕೊಂಡು ಅಲ್ಲ ರೀ ಎಕ್ರೆದಾಗ ಒಂದು ಮನೆ ಕಟ್ಸಿ ರೀ ಬೆಳೆಗಳ್ ಹಾಕೋ ರೀ ಬೆಳೆ ಮಾಡ್ಕೋ ರೀ ಅದರಾಗೆ ಬೇಕಾದಂಗೆ ಇದು ಮಾಡ್ರಿ ನೀವು ಹಾಂ ಮತ್ತೆಲ್ಲ ಇದ್ರ ಅಂದ್ರೆ ಈಗ ನೋಡೋಣ್ ತೊಗೊಳ್ರಿ ಪಾಶ್ ಏರ್ಯಾ ಆಯ್ತ್ ಅಂದ್ರೆ ಇದು ಇದರಾಗ ಕಲ್ಯಾಣ ನಗರದಾಗ್ ಮಾತಾಡೋಣ್ ತೊಗೊಳ್ರಿ ಹಾಂ ರೀ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ತಗೊಳ್ರಿ ಮಾತಾಡೋಣ್ ತಗೊಲ್ರಿ ಹಾಂ ರಿ ಹ್ಞೂ ಹ್ಞೂ ರಿ ಆಯ್ತು ಆಯ್ತು ಓಕ್ ಓಕ್ ಓಕ್